ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಸರಿಸುವ ಪ್ರಮುಖ ಧಾರ್ಮಿಕ ಸಂಪ್ರದಾಯ ಅಥವಾ ಆಚರಣೆಗಳು ಯಾವುವೆಂದರೆ ಮೊದಲನೇದಾಗಿ ಮದುವೆ ಸಮಾರಂಭಗಳು ನಾಮಕರಣಗಳು ತಿಥಿ ಅರ್ಪಣೆಗಳು ತೀರ್ಥಯಾತ್ರೆಗಳು ಇವೆಲ್ಲದಕ್ಕೂ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದರಲ್ಲೂ ದೇವಸ್ಥಾನಗಳಿಗೆ ಹೋದಾಗ ಭಗವದ್ಗೀತೆ ಅಥವಾ ಭಜನೆಗಳಿಂದ ಶ್ಲೋಕಗಳ ಪಠಣ ಜಪ ತಪ ಪ್ರೀತಿಯ ದೇವರ ಹೆಸರನ್ನು ಜಪಿಸುವುದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕುವುದು ಈ ಥರದ ಎಲ್ಲ ಧಾರ್ಮಿಕ ಸಂಪ್ರದಾಯಗಳನ್ನು ತುಂಬ ಚೆನ್ನಾಗಿ ನಾವು ಆಚರಿಸುತ್ತೇವೆ